ನಾನು ತಿಂಡಿಗಳು ಅಂದರೆ ಎಲ್ಲ ಥರದಾ ಐಟೆಮ್ಸ್ ಕೂಡ ಮಾಡ್ತೀನಿ ಕೆಲವೊಂದು ಬಂದಿಲ್ಲ ಅಂದರೆ ಯುಟೂಬ್ ನೋಡಿ ಆಗಲಿ ಅಥ್ವ ಪಕ್ಕದ ಮನೆಯವರು ಏನಾದರು ಒಳ್ಳೆ ಐಟೆಮ್ಸ್ ಮಾಡಿದಾರಂದರೆ ಅದನ್ನು ನೋಡಿ ಆಗಲಿ ಅವಾಗವಾಗ ಟ್ರೈ ಮಾಡ್ತಿರ್ತಿನಿ ಬಟ್ ಡೈಲೀ ಏನು ಮಾಡ್ತಿನೋ ಮನೇಲಿ ಅಡುಗೆ ಅನ್ನ ಸಾಂಬಾರು ಚಟ್ನಿ ಪಲ್ಲೆ ಉಪ್ಪಿಟ್ಟು ಇನ್ನು ಬೇರೆ ಬೇರೆ ರೀತಿಯಾದಂಥ ಟಿಫನ್ಸ್ ಐಟೆಮ್ಸು ಇನ್ನೂ ಹೊಸದಾಗಿ ಯಾವುದಾದ್ರ್ ಇದ್ರೆ ನಾ ಡೈಲಿ ಮಾಡ್ತಿರ್ತಿನಿ ನನಗೆ ತುಂಬ ಇಷ್ಟ ಮತ್ತು ಮನೇಲಿ ಕೂಡ ಭಾಳ ಭಾಳ ಭಾಳ ಇಷ್ಟ ಅಂದರೆ ಹಸಿಮೆಣ್ಶಿನ್ಕಾಯ್ ಚಟ್ನಿ ಮತ್ತು ಬಿಸಿ ಬಿಸಿ ಅನ್ನ ಹಸಿಮಿಣ್ಸಿಕಾಯ್ ಚಟ್ನಿ ನಾನು ಮಾಡೋದಂದರೆ ಇರಲಿ ನಮ್ಮ ಮನೆ ಸುತ್ತಮುತ್ತ ಇರೋರು ಎಲ್ಲಾರಿಗು ಇಷ್ಟ ಅದರಲ್ಲೂ ಈ ಮುದುಕೀರಿಗಂತೂ ತುಂಬ ಇಷ್ಟ ಯಾಕಂದರೆ ನಾನು ಚಟ್ನಿ ಅಷ್ಟು ಚೆನ್ನಾಗ್ ಮಾಡ್ತೀನಿ ಅಂತಂದೂ ಎಲ್ಲರು ಹೇಳ್ತಿರ್ತರ ನನಗೂ ಮಾಡಿಕೊಡು ನನಗೂ ಮಾಡಿಕೊಡು ಅಂತಂದು ಹೇಳ್ತಿರ್ತರ ಸೋ ಹಂಗಾಗಿ ನನಗು ಕೂಡ ಭಾಳ ಇಷ್ಟ ಯಾಕಂದರೆ ನಾನು ತುಂಬ ಸ್ಪ ಖಾರ ತಿಂತೀನಿ ಸೋ ಹಂಗಾಗಿ ನನಗೆ ಹಸ್ರುಮೆಣ್ಸಿಕಾಯ್ ಚಟ್ನಿ ತುಂಬ ಇಷ್ಟ ನಾನು ಅದನ್ನು ಹೇಳೋಕ್ ಇಷ್ಟ ಪಡ್ತೀನಿ ಬಿಕಾಸ್ ನಾನ್ ಫೇವ್ರೇಟಲ್ಲ ಅದಕ್ಕೆ ಹಸಿಮೆಣ್ಸಿಕಾಯ್ ಚಟ್ನಿ ಹೆಂಗಪ್ಪಾ ಮಾಡೋದು ಅಂತಂದರೆ ಮೆಣ್ಸಿಕಾಯ್ ಖಾರ ಖಾರ ಇರಬೇಕು ಮೆಣ್ಸಿಕಾಯ್ ಖಾರ ಇರ್ತಕ್ಕಂಥ ಮೆಣ್ಸಿಕಾಯ್ ತಗೊತೀನಿ ಏನಿಲ್ಲಾಂದರೆ ಒಂದು ಇಪ್ಪತ್ತರಿಂದ ಇಪ್ ಮೂವತ್ತರ ತನಕ ಮೆಣ್ಸಿಕಾಯ್ ತಗೊತೀನಿ ಯಾಕಂದರೆ ನಾನು ಚಟ್ನಿ ಮಾಡಿನಂದರೆ ಸಾಕು ಅವರಿವ್ರು ನನಗ್ ಸ್ವಲ್ಪ್ ಕೊಡು ನನಗ್ ಸ್ವಲ್ಪ್ ಕೊಡು ಅಂತ ಕೇಳೋರು ಜಾಸ್ತಿ ಸೋ ಹಂಗಾಗಿ ನಮ್ಮ ಮನೆಯವ್ರಿಗಿನ ಅಕ್ಕ ಪಕ್ದವರಿಗೆ ಕೊಡಬೇಕಂತಲ್ಲ ಕೊಡಬೇಕಂತ ಅದಕ್ಕೋಸ್ಕರ ಜಾಸ್ತಿ ಮಾಡ್ತೀನಿ ಅಷ್ಟು ಮೆಣ್ಸಿಕಾಯ್ ತೊಗೊಂಡು ಅದಕ್ಕೆ ತಕ್ಹಾಗೆ ಒಂದು ಐದರಿಂದ ಆರು ಟಮೊಟೊ ಹಾಕ್ತಿನಿ ಐದರಿಂದ ಆರು ಟಮೊಟೊ ಹಾಕ್ತಿನಿ ಚೆನ್ನಾಗ್ ಎಣ್ಣೆಲ್ಲಿ ಬೇಯಿಸ್ತೀನಿ ಚೆನ್ನಾಗಿ ಎಣ್ಣೇಲಿ ಬೇಯಿಸಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಜಜ್ತಿನಿ ಜಜ್ಜಿ ಅದನ್ನು ಇಳಿಸ್ಕೊಂಬುಟ್ಟು ಲೈಟಾಗಿ ಉಪ್ಪು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಒಳ್ಳಲ್ಲಿ ಅರಿತೀನಿ ಒಳ್ಳಲ್ಲಿ ಅರೆದ್ರೆ ಮಸ್ತ್ ಟೇಸ್ಟ್ ಬರ್ತತೆ ಸೋ ಒಳ್ಳಲ್ಲಿ ಅರೆದು ಅದನ್ನು ಮತ್ತೊಮ್ಮೆ ಎಣ್ಣೇಲಿ ನಾನು ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ಕೊಟ್ಟರೆ ಮಸ್ತ್ ಟೇಸ್ಟ್ ಬರ್ತತೇ ಅದು ಒಗ್ಗರಣೆ ಕೊಟ್ಟಿಲ್ಲಾಂದ್ರೂ ಪರವಾಗಿಲ್ಲ ಹಸಿಮಿಣ್ಸಿಕಾಯ್ ಚೆನ್ನಾಗೆ ಮಾಡ್ತೀನಿ ಸೋ ಅದನ್ನು ಭಾಳ ಇಷ್ಟ ಪಡ್ತಾರೆ ಎಲ್ಲರು ಅದನ್ನು ಬಿಸಿ ಬಿಸಿ ಅನ್ನದಲ್ಲಿ ಹಾಕೊಂಡ್ ಬಡಿತ ಇದ್ರೆ ಎರಡು ಪ್ಲೇಟ್ ಅನ್ನ ಹಂಗೆ ಹೋಗ್ತತೆ ಸಹ ಅದು ಇಷ್ಟ ನೆಕ್ಸ್ಟು ನಾನು ಇನ್ನೊಂದು ಮಾಡೋದೇನಂದರೆ ಪಾಲಕ್ ಚಟ್ನಿ ಪಾಲಕ್ ಚಟ್ನಿ ಚೆನ್ನಾಗ್ ಮಾಡ್ತೀನಿ ಏನಪ್ಪಾ ಅಂದರೆ ಒಂದು ನಾಲ್ಕೈದು ಸೊಪ್ಪ್ನ ಸೊಪ್ಪು ಕಟ್ಟ್ನಾ ಚೆನ್ನಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿ ಬೇಯಿಸಿ ಆಮೇಲೆ ಮ ಮೆಣ್ಸಿಕಾಯ್ ಒಂದು ಹತ್ತು ಹದಿನೈದು ಮೆಣ್ಸಿಕಾಯಿ ಒಂದು ಐದಾರು ಟಮೊಟೊ ಇವನ್ನು ಸಪ್ರೇಟಾಗಿ ಎಣ್ಣೆಲಿ ಬೇಯಿಸಿ ಆಮೇಲೆ ಈ ಸೊಪ್ಪನ್ನು ಅದಕ್ಕಾಕಿ ಚೆನ್ನಾಗ್ ಜಜ್ಜಿ ಸಣ್ಣದಾಗಿ ಜಜ್ಜಿ ನಾವು ಮಿಕ್ಸಿಗೆಲ್ಲ ಹಾಕೊಲ್ಲ ಚೆನ್ನಾಗ್ ಜಜ್ಜಿಬಿಟ್ಟೂ ಆಮೇಲೆ ಜೀರಿಗೆ ಕರಿಬೇವು ಹಾಕಿ ಒಗ್ಗರ್ಣೆ ಕೊಡ್ತೀನಿ ಒಗ್ಗರಣೆ ಕೊಟ್ಟಿನಂದರೆ ಆ ಬೆಳ್ಳುಳ್ಳೀ ಒಂದು ಸ್ಮೆಲ್ಲಿಗೇ ಆ ಚಟ್ನಿ ಘಮ ಘಮ ಅನ್ನಬೇಕು ಅದು ಒಂದು ಇಷ್ಟ ನೆಕ್ಸ್ಟ್ ನಮ್ಮ ಮನೆಯವರಿಗೆಲ್ಲಾರ್ಗೂ ಇಷ್ಟವಾದಂಥ ಐಟೆಮ್ಸ್ ಅಂದರೆ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯೆ ನಮ್ಮ ಅಮ್ಮಗಾ ಮುದ್ದೆ ಮತ್ತು ಯಾವುದಾದ್ರು ಸೊಪ್ಪಿಂದು ಬಸ್ಸಾರು ಆ ಥರ ಐಟೆಮ್ಸ್ ಮಾಡ್ತೀನಿ ನಾನು ಜಾಸ್ತಿ ನಮ್ಮಮನೇಲಿ ರೊಟ್ಟಿ ಮುದ್ದೆ ಸಾರು ಪಲ್ಯ ನಮ್ಮ ಬ್ರದರ್ಸ್ಗೆ ರೊಟ್ಟಿ ಪಲ್ಯ ಅಂದರೆ ಸಕ್ಕತ್ ಇಷ್ಟ ನಮ್ಮ ತಾಯಿಯವರಿಗೆ ಮುದ್ದೆ ಮತ್ತು ಸಾರಂದರೆ ಭಾಳ ಇಷ್ಟ ಮುದ್ದೆದರಲ್ಲಿ ನಾನು ಮಾಡೋ ಸಾರಂದರೆ ಸಬ್ಬಕ್ಸಿ ಸಾರು ಮಾಡ್ತೀನಿ ಸಬ್ಬಕ್ಸಿ ಸೊಪ್ಪು ತಗೊಂಡು ಬೇಳೆ ಹಾಕಿ ಚೆನ್ನಾಗಿ ಉಪ್ಪು ಸ್ವಲ್ಪ ಅರ್ಶಿಣ ಹಾಕಿ ಕುದಿಸಿ ಅದನ್ನ ಇಳ್ಸಿಬಿಟ್ಟು ಬಸಿದು ಅದೇ ಉದುಕಕ್ಕೆ ನಾನು ಸಹ ಟಮೊಟ ಒಂದು ನಾಲ್ಕು ಟಮೊಟ ಒಂದೆರಡು ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಚೆನ್ನ ಹಸಿ ಕರಿಬೇವು ಹಾಕಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗುವ ಥರ ಮಾಡಿ ಅದಕ್ಕೆ ಒಗ್ಗರಣೆ ಕೊಟ್ಟು ನೆಸ್ ಅದನ್ನು ಸಪ್ರೇಟ್ ಇಡ್ತೀನಿ ಸಪ್ರೇಟ್ ಇಟ್ಟು ನೆಕ್ಸ್ಟ್ ಅದಕ್ಕೆ ಹಸ್ರ್ಮೆಣ್ಸಿಕಾಯ್ ಚಟ್ನಿ ಮತ್ತು ಮಾಡ್ತೀನಿ ಹಸ್ರ್ಮೆಣ್ಸಿಕಾಯ್ ಚಟ್ನಿ ಮಾಡಿ ಅದಕ್ಕೆ ಒಂದೇ ಒಂದು ಬದ್ನೇಕಾಯಿ ಸುಟ್ಟು ಒಲೆಲಿ ಸುಟ್ಟು ಅದನ್ನು ಬಿಡಿಸಿ ಹಸಿಮೆಣ್ಸಿಕಾಯ್ ಚಟ್ನಿಲಿ ಚೆನ್ನಾಗ್ ಕಲಸಿ ಆಸ್ ಅದೇನು ಉದಕ ಇರತ್ತಲ್ಲ ಅದಕ್ಕೆ ಕಲ್ಸಿಬಿಡ್ತೀನ್ ಕಲಸ್ಬಿಟ್ರೆ ಮುಗಿತಿನ್ನು ಆ ಸೊಪ್ಪು ಸಪ್ರೇಟು ಈ ಉದಕ ಸಪ್ರೇಟ್ ಮಾಡಿದರೆ ಮುಗಿತು ಎಲ್ಲರು ಒಂದೊಂದು ಮುದ್ದೆ ಎರಡೆರಡು ಮುದ್ದೆ ಬಾರಿಸ್ತಾರ ಸೋ ಆ ಥರ ಮಾಡ್ತೀನಿ ನಾನು ಹೆಚ್ಚು ವೀಕ್ಲಿ ಒನ್ ಟೈಮ್ ನಮ್ಮದು ವೀಕ್ಲಿ ಒನ್ ಟೈಮ್ ಮಾಡ್ತೀವಿ ಬಟ್ ನಮ್ಮ ಬ್ರದರ್ ಮಾಡ್ತಿರ್ತಾರೆ ಬ್ರದರ್ ಜೊತೆಗೆ ಹೆಲ್ಪ್ ಮಾಡ್ತಿರ್ತೀನಿ ಬಟ್ ಏನಪ್ಪಾ ಅಂದರೆ ಅಡುಗೆ ಕಲಿಯೋದರಿಂದ ಮೇನ್ ಏನಪ್ಪಾ ಅಂದ್ರೆ ಯಾರು ಇರಲಿ ಬಿಡಲಿ ಯಾರು ಇರಲಿ ಬಿಡಲಿ ನಮ್ಮ ಕೈಯಾರೆ ನಾವು ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಬೌದು ಇನ್ಕೇಸ್ ನಮಗೆ ಬರೊಲ್ಲಪ್ಪ ಅಂದರೆ ಅವ್ರು ಮಾಡೋವರೆಗು ಇವರು ಮಾಡೋವರೆಗು ಏ ಅವ್ರು ಮಾಡ್ತಾರ ಅವಾಗ ಮಾಡಮ್ಮ ಇವಾಗ ಮಾಡಕ್ಕ ಹಿಂಗ್ ಕಾಯಬೇಕಾಗ್ತದೆ ಅದೇ ನಾವೇ ಕಲ್ತೀವಿ ಅಂದ್ರಗಿನ ನಾವೇ ಎಲ್ಲದನ್ನು ಮಾಡ್ಕೊಂತೀವಿ ಅಂದ್ರಗಿನ ಎಷ್ಟು ಬೇಕಾದರು ಎಂತೆಂಥ ಹೈಟೆಮ್ಸ್ ಕೂಡ ಮಾಡ್ಕೊಂಡ್ ತಿನ್ಬೌದು ತಿನ್ನೋದರಿಂದ ನಮ್ಮ ಹೊಟ್ಟೆ ತುಂಬ್ತತೆ ಹೊರ್ತು ನಮ್ಮ ಹೊಟ್ಟೆ ತುಂಬೋದ್ರ ಜೊತೆಗೆ ಬೇರೋರು ಹೊಟ್ಟೆ ಕೂಡ ತುಂಬ್ತತೆ ಎಲ್ಲ ಟೈಮಲ್ಲೂ ನಾವೇ ಇರೊಕ್ಕಾಗಲ್ಲ ಎಲ್ಲ ಟೈಮಲ್ಲೂ ನಮಗೆ ಇನ್ನೊಬ್ಬರು ಮಾಡಿಕೊಡೋರೆ ಇರೋಕಾಗಲ್ಲ ಅಲ್ಲ ಸೋ ಎಲ್ಲರೂ ಅಡುಗೆ ಕಲಿಯೋದರಿಂದ ತಕ್ಕ ಮಟ್ಟಿಗೆ ಅದನ್ನೇ ಕಂಪಲ್ಸರಿ ಕಲೀಬೇಕಂತ ಏನಿಲ್ಲ ಕೆಲವ್ರಿಗೆ ಕಂಪಲ್ಸರಿನೇ ಆಗಿರ್ಬೌದು ಕೆಲವರಿಗೆ ಆಗದೇನೆ ಇರ್ಬೌದು ಸೋ ಕಲಿಯೋದರಿಂದ ತಮ್ಮ ಹೊಟ್ಟೆ ತಾವು ತುಂಬಿಸ್ಕೊಳಕೋಸ್ಕರ ನಾವು ಮಾಡಿಕೊಬೋದು ಅಥ್ವ ಎಲ್ಲೋ ಹೊರಗಡೆ ಹೋದಾಗ ಗೊತ್ತು ಹಾಸ್ಟಲಲ್ಲಿ ಇದ್ದಾಗಾಗಲಿ ಅಥ್ವ ರೂಮಲ್ಲಿ ಇದ್ದಾಗಾಗಲಿ ನಾವು ಮಾಡ್ಕೊಳಕ್ ಈಸಿ ಆಗ್ತವಷ್ಟೇ ಸೋ ಹಂಗಾಗಿ ನಮ್ಮಅಮ್ಮ ನನಗೆ ನೀನೆ ಅಡುಗೆ ಮಾಡ್ಕೊಂತ ಚಿಕ್ಕವಳಿಂದಾನೆ ಬಿಟ್ಟು ಬಿಟ್ಟಿದ್ದಾಳೆ ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ನನಗೆ ಅಡುಗೆ ಮಾಡೊಕ್ ಬಿಟ್ಟು ಬಿಟ್ಟಿದಾರೆ ಸೋ ಹಂಗಾಗಿ ನನಗೆ ಅಡುಗೆ ಮಾಡೊಕ್ ತುಂಬ ಇಷ್ಟ ಅದನ್ನು ಎಲ್ಲರಿಗು ಹಂಚ್ಬೇಕಂದ್ರೆ ಇನ್ನು ಇಷ್ಟ ಯಾಕಂದರೆ ನಾನು ಮಾಡಿದ್ದು ಚೆನ್ನಾಗೈತಂತ ಬೇರೋರ ಬಾಯಲ್ಲಿ ಕೇಳೋಕಂದ್ರೆ ನನ್ಗೆ ಸಕ್ಕತ್ ಇಷ್ಟ